ಸರ್ ನನಗೆ ನಿನ್ನೆಯಿಂದ ಚಳಿ ಜ್ವರ ಇದೆ ಸರ್ ದಯಾನಂದ್ ಎಮ್ ವಿ ಅಂತ ಸರ್ ಮುಗುಳುವಳ್ಳಿ ಚಿಕ್ಮಗ್ಳೂರು ಜಿಲ್ಲೆ ಹೌದು ಹೌದು ಸರ್ ನಿನ್ನೆಯಿಂದ ಸ್ಟಾರ್ಟಾಗಿರೋದು ಸರ್ ಇಲ್ಲ ನಾಳೆ ನಿಮ್ಮ ಹತ್ತಿರ ಅಪಾಂಯ್ಟ್ಮೆಂಟ್ ತಗಳನ ಅಂತ ಫೋನ್ ಮಾಡಿದ್ವಿ ಸರ್ ಸ ಜ್ವರ ಇದೆ ಚಳಿ ಜ್ವರ ಸರ್

ಸರ್ ಟ್ಯಾಬ್ಲೆಟ್ ಡೋಲೋ ಡೋಲೋ ಬರುತ್ತಲ್ವ ಸರ್ ಅಂಗಡೀಲಿ ಹೌದು ಸರ್ ಹಾಂ ಹೌದು ಸರ್ ಹಾಂ ಅಪಾಂಯ್ಟ್ಮೆಂಟ್ ತಗಳ್ಲ ಸರ್ ಸರ್ ಇದು ಚೆಕಪ್ ಏನಾದ್ರು ಮಾಡ್ಸ್ಕೊಂಬರ್ಬೇಕ ಸರ್ ಖಾಲಿ ಹೊಟ್ಟೇಲ್ಲಿ ಇದು ಮಾಡಬೇಕು ಅಂತ ಇದು ಹೇಳ್ತಾರಲ ಹೌದು ಸರ್ ಖಾಲಿ ಹೊಟ್ಟೇಲ್ಲಿ ಬಂದು ಚೆಕಪ್ ಮಾಡಿಸ್ಲ ಸರ್ ಫಸ್ಟು ಬಿ ಪಿ ಶುಗರೆಲ್ಲ ಹೌದಾ ಹಾಂ ಹೌದು ಸಾ ಸರ್ ಬೆಳಿಗ್ಗೆ ಎಷ್ಟು ಗಂಟೆ ಸರ್ ಬೇಗ ಅಂದರೆ ಸರ್ ನೀವು ಸ ಇದಕ್ಕೆ ಬರೋದು ಎಂಟೂವರೆ ಆಗುತ್ತಾ ಸರ್ ಸರ್ ತುಂಬ ಚಳಿ ಜ್ವರ ಇದೆ ಈಗ ಏನಾರೂ ಇದಿದ್ಯಾ ಸರ್

ಸರ್ ಚಳಿ ಜ್ವರ ಕಡಿಮೆ ಆಗುತ್ತಾ ಚಳಿ ಜ್ವರ ಕಡಿಮೆ ಆಗುತ್ತಾ ಸರ್ ಹ್ಞೂ ಸರಿ ಸರ್ ಆಯಿತು ಸರಿ ಸರ್ ಥ್ಯಾಂಕ್ ಯು ಸರ್ ನಾನು ಈಗ ಊಟ ಮಾಡಿ ತೊಗೊಂತೀವಿ ಸರ್ ನೈಟು ಹಾಂ ಸರಿ ಸರ್